ಪುಸ್ತಕಗಳಲ್ಲದೇ ಬೇರೆ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಳಲು ನಾನು ಬಹಳಷ್ಟು ಮ್ಯಾಗ್ಜಿನ್ಗಳನ್ನು ಸಹ ಓದುತ್ತಿದ್ದೇನೆ ಅದರಲ್ಲಿ ಭಾಳ ಅತ್ಯುತ್ತಮವಾದದ್ದು ನನಗೆ ಸಿಕ್ಕಿದ್ದು ಈಗ ಅಂದ್ರೆ ರೋಟ್ರಿ ಕ್ಲಬ್ನವರು ಪಬ್ಲಿಷ್ ಮಾಡ್ತಾ ಇರೋ ಒಂದು ಮ್ಯಾಗ್ಜಿನ್ನಲ್ಲಿ ಎಲ್ಲ ವಿಚಾರಗಳೂ ಸೇವೆ ಮನೋಭಾವನೆಗಳನ್ನು ಅದರಲ್ಲಿ ಚಿತ್ರೀಕರಿಸಿ ತೋರಿಸುತ್ತಿದ್ದಾರೆ ಬ್ಲಾಗ್ಗಳಲ್ಲೂ ಸಹ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಪಡುತ್ತಿದ್ದೇನೆ ಹಾಗೂ ಸುದ್ದಿ ಪತ್ರಿಕೆಗಳಲ್ಲಂತೂ ಭಾಳಷ್ಟು ವಿಚಾರಗಳನ್ನ ನಾವು ತಿಳಿದುಕೊಳ್ಳಲು ಅನುಕೂಲಕರವಾಗುತ್ತದೆ ಅದರಲ್ಲೂ ಲೋಕಲಲ್ಲೇ ತಯಾರಾಗುವಂತಹ ಸುದ್ದಿ ಪತ್ರಿಕೆಗಳನ್ನು ನೋಡುತ್ತಿರುವುದರಿಂದ ಹತ್ತಿರದಲ್ಲಾಗುವ ಸುದ್ದಿಗಳು ವಿಚಾರಗಳೆಲ್ಲ ನಮಗೆ ತಿಳಿದು ಬರುತ್ತದೆ ಸೊ ಮ್ಯಾಗ್ಜಿನ್ಗಳಲ್ಲಿ ಬಹಳಷ್ಟು ವಿಸ್ತಾರವಾದಂಥ ವಿಚಾರಗಳನ್ನ ತಿಳಿಸಿಕೊಟ್ಟಿರುತ್ತಾರೆ ಮೊನ್ನೆ ರೋಟ್ರಿ ಕ್ಲಬ್ನವರು ಮಾಡಿದಂಥ ಒಂದು ಕಾರ್ಯಕ್ರಮ ಒಂದು ಶಾಲೆಗೆ ಬಣ್ಣ ಹೊಡ್ಸಿಕೊಟ್ಟು ಆ ಮಕ್ಕಳಿಗೆ ಪುಸ್ತಕಗಳನ್ನ ಬಟ್ಟೆಗಳನ್ನು ಯೂನಿಫಾರಮ್ಗಳನ್ನು ಶೂಸ್ಗಳನ್ನು ಸೈಕಲ್ಗಳನ್ನೂ ಸಹ ನೀಡಿ ಅವರು ಮಾಡಿದಂಥ ಕಾರ್ಯಕ್ರಮ ನೋಡಿ ಭಾಳ ಆಶ್ಚರ್ಯವಾಯಿತು ನಾವೂ ಸಹ ಶಾಲೆಗಳಿಗೆ ಹೋಗಿ ಬಡ ಮಕ್ಕಳಿಗೆ ಬಟ್ಟೆ ಶೂಸು ಬ್ಯಾಗು ಪುಸ್ತಕ್ಗಳನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿಕೊಡಲು ಅನುಕೂಲಕರವಾಯಿತು ಹಾಗಾಗಿ ಭಾಳಷ್ಟು ಮ್ಯಾಗ್ಜಿನ್ಗಳನ್ನು ನಾವು ನೋಡಲು ಇಚ್ಛೆ ಪಟ್ಟರೆ ಲೈಬ್ರರಿಗಳಲ್ಲಿ ಬೇಕಾದಷ್ಟು ಜಾನಪದ ಮ್ಯಾಗ್ಜಿನ್ಗಳು ಗ್ರಾಮೀಣ ಚಿಂತನೆಗಳು ಗ್ರಾಮೀಣ ಉದ್ಯೋಗಗಳು ಆಮೇಲೆ ಸರ್ಕಾರ ಪ್ರಕಟ ಮಾಡುವಂತಹ ಮ್ಯಾಗ್ಜಿನ್ಗಳಲ್ಲೂ ಸಹ ಭಾಳಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೌದು ಅದಕ್ಕಾಗಿ ನಾನು ಭಾಳಷ್ಟು ಲೈಬ್ರರಿಗಳಿಗೆ ಹೋದಾಗ ಮ್ಯಾಗ್ಜಿನ್ಗಳನ್ನು ಓದುತ್ತೇನೆ ಹಾಗೇ ಸುದ್ದಿ ಪತ್ರಿಕೆಗಳನ್ನೂ ಸಹ ಓದುತ್ತಿರುತ್ತೇನೆ ಭಾಳಷ್ಟು ಪತ್ರಿಕೆಗಳು ಭಾಳಷ್ಟು ವಿಚಾರಗಳನ್ನು ಅದರಲ್ಲಿ ಬರೆಯುವುದರಿಂದ ಓದುಗರಿಗೆ ಅನುಕೂಲಕರವಾಗುತ್ತದೆ ಒಳ್ಳೊಳ್ಳೆಯ ವಿಚಾರಗಳನ್ನು ನಾವು ಪತ್ರಿಕೆಗಳಲ್ಲಿ ತಿಳಿದುಕೊಳ್ಳಬೌದು ಹಾಗೂ ದಿನನಿತ್ಯ ನಡೆಯುವ ಕಾರ್ಯಕ್ರಮಗಳನ್ನು ಅವುಗಳ ಆಯೋಜಕರನ್ನ ಮತ್ತು ಅವ್ರ ಜೊತೆ ಸಂಬಂಧ ಇರಿಸಿಕೊಳ್ಳಲು ಬೇಕಾದಂತಹ ಇವುಗಳನ್ನು ಸಹ ನಾವು ಅಡ್ರಸ್ಗಳನ್ನು ಸಹ ತಿಳಿದುಕೊಳ್ಳಬಹುದು ಹಾಗಾಗಿ ರಾಜ್ಯದಲ್ಲಾಗುವ ಸುದ್ದಿಗಳನ್ನು ದೇಶದಲ್ಲಾಗುವ ಸುದ್ದಿಗಳನ್ನು ಎಲ್ಲವನ್ನೂ ಸಹ ಮ್ಯಾಗ್ಜಿನ್ ಮತ್ತು ಸುದ್ದಿ ಪತ್ರಿಕೆಗಳಲ್ಲಿ ನೋಡಿ ತಿಳಿದುಕೊಳ್ಳುವುದರಿಂದ ನಮ್ಮ ಜ್ಞಾನವೂ ವಿಸ್ತಾರಗೊಂಡು ನಾವು ಮಾಡುವ ಕೆಲಸಗಳಿಗೆ ಅನುಕೂಲಕರವಾಗುವುದು ಪುಸ್ತಕಗಳನ್ನು ಅಷ್ಟೇ ಓದುವುದಕ್ಕಿಂತ ಮ್ಯಾಗ್ಜಿನ್ಗಳನ್ನೂ ಸಹ ವಾರಪತ್ರಿಕೆಗಳನ್ನೂ ತಿಂಗಳ ಪತ್ರಿಕೆಗಳನ್ನೂ ಸಹ ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೌದು ಎಂಬುವುದನ್ನು ನಾನು ಅರಿತುಕೊಂಡೆ